ಮೂರು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತಾರು ಐದು ಲಕ್ಷದ ಅರುವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಅರುವತ್ನಾಲ್ಕು ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು